ನನ್ಗೆ ಇಷ್ಟಾದಂತಹ ಬೈಕೂ ಅಂತಂದರೆ ರಾಯಲ್ ಎನ್ಫೀಲ್ಡಲ್ಲಿ ರಾಯಲ್ ಎನ್ಫೀಲ್ಡಲ್ಲಿ ಬುಲೇಟು ಮತ್ತು ಹಿಮಾಲಯನು ಪ್ರಸ್ತುತ ನನ್ನ ಹತ್ರ ಇರೋ ಬೈಕೂ ಬಂದ್ಬಿಟ್ಟು ಹೋಂಡಾ ಹಾಂ ಹೋಂಡಾ ಹೀರೋ ಓಂಡಾ ಇದು ಬಂದುಬಿಟ್ಟು ಹಳೆಯ ಮಾಡ್ಲು ಈರೋ ಮತ್ತು ಓಂಡಾ ಎರಡೂ ಜೊತೆಯಲ್ಲಿ ಕಂಪ್ನಿ ಇದ್ದಾಗ ಮಾಡ್ಸ ಇದು ಬಂದಿದ್ದಂಥ ಬೈಕು ಹಳೇ ಗಾಡಿ ತುಂಬ ಚೆನ್ನಾಗಿ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ತುಂಬ ಚೆನ್ನಾಗು ಓಡಿಸ್ತೀನಿ ಮತ್ತು ನಾನು ಟ್ರಿಪ್ಗಲಿ ಅಂದರೆ ನನ್ನ ಬಳಿ ಇರೋ ಬೈಕಲ್ಲಿ ಅಲ್ಲಿ ಇಲ್ಲಿ ಸುತ್ತಾಡಕ್ಕೆ ಹೋಗ್ತೀನಿ ಅವಾಗ ಫ್ರೀ ಇದ್ದಾಗ ವೀಕೆಂಡ್ಸಲ್ಲಿ ಇನ್ನಂತಂದ್ರೆ ನನ್ನ ಕನಸಿನ ಬೈಕು ಬಂದ್ಬಿಟ್ಟು ರಾಯಲ್ ಎನ್ಫೀಲ್ಡ್ ಹಿಮಾಲಯನು ಇನ್ನು ಬೈಕಿಂಗ್ ಟ್ರಿಪ್ಗಳ್ಗೆ ಒಂದು ತುಂಬ ಚೆನ್ನಾಗಿರಕಂತ ಬೈಕಗಳಂತಂದ್ರೆ ತುಂಬ ದೂರ ಹೋಗ್ಬೇಕು ಅಂತಂದರೆ ರಾಯಲ್ ಎನ್ಫೀಲ್ಡ್ ಹಿಮಾಲಯನ್ನು ಬುಲೆಟ್ಟು ಆಫ್ರಿಕನು ನೆಕ್ಸ್ಟು ಕೆ ಟಿ ಎಮ್ ಡ್ಯೂಕು ಪಲ್ಸರು ಇವುಗಳೆಲ್ಲ ಈ ಬೈಕುಗಳು ತುಂಬ ಕಂಫರ್ಟಬಲು ತುಂಬ ಚೆನ್ನಾಗಿ ಲಾಂಗ್ ಟ್ರಾವೆಲ್ ಮಾಡ್ಬೋದು ಯಾವುದೇ ರೀತಿ ಬ್ಯಾಕ್ ಪೆಯ್ನು ಕಾಲು ನೋವು ಏನು ಬರಲ್ಲ ತುಂಬ ಚೆನ್ನಾಗಿರುತ್ತೆ ಬಳಕೆ ಮಾಡೋದುಕ್ಕು ಇನ್ನೂ ಮೈಲೇಜು ಮೈಲೇಜ್ಗೆ ಮೈಲೇ ನಾವು ದೂರ ಟ್ರಾವೆಲ್ ಮಾಡಬೇಕಂದ್ರೆ ಮೈಲೇಜಿನ ದೃಷ್ಟಿಯಿಂದ ತಗೊಬಾರ್ದು ಸೇಫ್ಟಿ ಮತ್ತು ಕಂಫರ್ಟಬಲನ್ನ ನೋಡಿ ತಗೊಬೇಕು ಇನ್ನು ಮಾಮೂಲಿ ನಾವು ವ್ಯವಹಾರಗ್ಳಗಾದ್ರೆ ಮೈಲೇಜ್ ನೋಡಿಯೇ ತಗೊಬೇಕು ಒನ್ ಆಪ್ ದ ಬೆಸ್ಟ್ ಬೈಕ್ ಅಂತಂದರೆ ರಾಯಲ್ ಎನ್ಫೀಲ್ಡು ಹಿಮಾಲಯನು ಈ ಎರಡನ್ನ ಒಂದೊಳ್ಳೆ ಬೈಕುಗಳಂತನೇ ಹೇಳ್ಬೋದು ಇವು ತುಂಬ ಚೆನ್ನಾಗಿದೆ ಓಡ್ಸೋದಕ್ಕೆ ರೋಡ್ ಗ್ರಿಫ್ಸ್ ಮಾತ್ರ ಎಕ್ಸಲೆಂಟು ಈ ಹಿಮಾಲಯನ್ ಬೈಕ್ ಇದೆ ಅಲ್ಲ ಆಫ್ ರೋಡ್ ಬೈಕು ಆನ್ ರೋಡ್ ಬೈಕು ಎರಡು ಎರಡುಕ್ಕು ಶೂಟಬಲ್ಲು ಹೀಮಾಲಯನು ಈ ಇಮಾಲಯನ್ ಓಡಿಸೋದ್ರಲ್ಲಿ ತುಂಬ ಮಜ ಇರುತ್ತೆ ತುಂಬ ಚೆನ್ನಾಗಿ ಓಡಿಸ್ಬೋದು ಆಫ್ ರೋಡು ಟ್ರಾವಲ್ಗಂತೂ ಹೇಳಿ ಮಾಡಿಕೊಟ್ಟ ಬೈಕ್ ಅಂತನೇ ಹೇಳ್ಬೋದ್ ಇದು ಹ್ಞೂ ಹುಡುಗ್ರು ತುಂಬ ಇಷ್ಟಪಡ್ತರೆ ರಾಂಗ್ ಟ್ರಾವೆಲ್ಗೆ ಈ ಆಫ್ ರೋಡ್ ಟ್ರಾವಲ್ಗೆ ಈ ಇಮಾಲಯನ್ ಬೈಕು ಎಕ್ಸಲೆಂಟ್ ಆಗಿರುತ್ತೆ ಓಡ್ಸೋದಕ್ಕೆ ಮಾತ್ರ ಬೈಕಿದು ಬೆಂಕಿ